ಕನ್ನಡ ಭಾಷೆ ಕನ್ನಡ ಭಾಷೆ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅಂದರೆ ನಾನು ಮೊನ್ನೆ ಸ್ಟೇಟ್ ಬ್ಯಾಂಕಿಗೆ ಹೋಗಿದ್ದೆ ಅಲ್ಲಿ ನಾನು ದುಡ್ಡು ಅಮೌಂಟ್ ನನ್ನ ಅಕೌಂಟಿಗೆ ನಾನು ದುಡ್ಡು ಹಾಕಕ್ಕೆ ಹೋಗಿದ್ದೆ ಅವರು ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದು ಬಿಟ್ಟಿದ್ದರು ನಾನು ಕನ್ನಡ ಮಾತಾಡ್ತಿದ್ದೀನಿ ಅವ್ರಿಗೆ ಅರ್ಥ ಆಗ್ತಿಲ್ಲ ಅವರು ಹಿಂದಿ ಮಾತಾಡ್ತವ್ರೆ ನನಗೆ ಅರ್ಥ ಆಗ್ತಿಲ್ಲ ಅದು ಏನು ಮಾಡಲಿ ನಾನು ಅಷ್ಟೇ ನಾನು ಬ್ಯಾಂಕಿಗೆ ಡೆಪೊಸಿ ಅಕೌಂಟ್ ದುಡ್ಡು ಹಾಕ್ಬೇಕಂತಂದು ಹೇಳ್ತಿದ್ದೀನಿ ಅವರಿಗೆ ಅರ್ಥನೇ ಆಗ್ತಿಲ್ಲ ಅವರು ಹಿಂಗ್ ಹಿಂದಿಯಲ್ ಮಾತಾಡ್ತಿದ್ದಾರೆ ನನಗ್ ಅರ್ಥ ಆಗ್ತಿಲ್ಲ ಅದೇ ಸಮ್ಯಕ್ಕೆ ಅವರು ಬ್ಯಾಂಕ್ನವರು ಕನ್ನಡದವ್ರು ಬಂದ್ರು ಅಲ್ಲಿ ನಾನು ಹಿಂಗ್ ನಾನು ಅಕೌಂಟಿಗೆ ದುಡ್ಡು ಹಾಕ್ಬೇಕು ಅಂತಂದು ನಾನು ಅಂದೆ ಅವರು ಸರಿ ಅವರು ಅವ್ರ ಭಾಷೆಯಲ್ಲಿ ಹಿಂದಿಯಲ್ಲಿ ಅವ್ರು ಹೇಳಿದರವ್ರು ಅವರು ನಾನು ದುಡ್ಡು ದುಡ್ಡು ಹಾಕಿಬಿಟ್ಟು ನಾನು ಬಂದೆ ಮೊನ್ನೆ ಹಂಗೆ ನಾನು ಬೆಂಗಳೂರಿಗೆ ಇಂಟ್ರೂಗೆ ಹೋಗಿದ್ದೆ ಇಂಟ್ರೂಗೆ ಹೋಗಿ ಇಂಟ್ರೂಗೆ ಹೋದಾಗ ಅವಅರು ಹಿಂದಿಯಲ್ ಮಾತಾಡ್ತವ್ರೆ ನನಗ್ ಕನ್ನಡ ಬರ್ ನನಗ್ ಹಿಂದಿ ಬರ್ತಿಲ್ಲ ನಾನು ಕನ್ನಡ್ದಲ್ಲಿ ಹೇಳ್ತೀನಿ ಅವರು ಹಿಂದಿ ಬ ಕನ್ನಡ ಬರ್ತಿಲ್ಲ ನಮಗೆ ಹಿಂದಿ ಹಿಂದಿ ಅಂತ ಅಂದರು ನನಗೆ ಹಿಂದಿ ನನಗ್ ಕನ್ನಡ ಬಿಟ್ಟು ಬೇರೆ ಭಾಷೆನೇ ಬರ್ತಿಲ್ಲ ನಾನು ಕನ್ನಡ್ದಲ್ಲಿ ಹೇಳ್ತೀನಿ ಅವ್ರು ಇಂಗ್ಲಿಷ್ನಲ್ಲಿ ಹಿಂದಿಯಲ್ ಬರ್ತಿಲ್ಲ ಅವರಿಗೆ ಈಗ ಅವ್ರಿಗೆ ಓನ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಅಷ್ಟೇ ಬರೋದು ಅವರಿಗೆ ನನಗೆ ಕನ್ನಡ ಅಷ್ಟೇ ಬರೋದು ಕನ್ನಡ ಬಿಟ್ಟು ನನಗ್ ಬೇರೆ ಏನೂ ಬರ್ತಿಲ್ಲ ನಾನು ಅವಾಗ ಅವ್ರಿಗೆ ಹೇಳ್ದೆ ನನಗ್ ಕನ್ನಡ ಹಿಂದಿ ಬರೋಲ್ಲ ಕನ್ನಡ ಅಷ್ಟೇ ಬರೋದು ಅಂತ ಅಂದೆ ನಾನು ಹಂಗೆ ಹಿಂಗೆ ಮಾಡ್ಕೊಂಡು ಕನ್ನಡ ಒಂದು ಸ್ವಲ್ಪ ಇಂಗ್ಲ್ ಹಿಂದಿ ಹೀಗೆ ಸಸ್ವಲ್ಪ ಹಾಗೆ ಮಾಡ್ಕೊಂಡು ಇಂಟ್ರೀವ್ಗೆ ಹೋದೆ ಇಂಟ್ರೀವ್ಗೆ ಹೋಗಿಬಿಟ್ಟಂಗೆ ಅವರು ಇಲ್ಲಪ್ಪ ನಿನಗೆ ಇಂಟ್ರೀವ್ ಸೆಲೆಕ್ಟ್ ಆಗಿಲ್ಲ ಯಾಕಪ್ಪಂದರೆ ನಿನಗ್ ಹಿಂದಿ ಬರೋಲ್ಲ ಇಂಗ್ಲೀಷು ಬರೋಲ್ಲ ಅಂತ ಅಂದ್ರು ಅವರು ನಾನು ಸುಮ್ಮನೆ ಬೇಜಾರಾಗಿ ಬಂದೆ ನನ್ನ ಹಂಗೆ ನಮ್ಮ ಚಿಕ್ಕಮ್ಮರ ಮಗಳು ಕಾನ್ವೆನ್ ಕಾನ್ವೆಂಟ್ಗೆ ಎಲ್ಲೋಗ್ತಿದ್ದೀಯಪ್ಪ ಅಂತ ನಾನು ಕೇಳಿದೆ ಅವಳು ಕಾನ್ವೆಂಟಿಗೆ ಹೋಗ್ತೀನಿ ಅಂತ ಎಷ್ಟೋತ್ತಿದ್ದೀಯ ಅಂತ ನಾನು ಕೇಳಿದೆ ಅವಳು ನಾನು ಯು ಕೆ ಜಿ ಓದ್ತಿದ್ದೀನಿ ಅಂತ ಅಂದೆ ನಾವೆಲ್ಲ ಇಗೋ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಅಂತ ಗೋರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ವಿ ಅವ್ರು ಇವಾಗೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿದ್ದಾರೆ ಯಾಕಪ್ಪ ಅಂತಂದರೆ ಎಷ್ಟು ಕೆಳಮಟ್ಟಕ್ಕೆ ಬಂದಿದೆ ನೋಡಿರಿ ನಮ್ಮ ಕನ್ನಡ ಯೋಚನೇನೆ ಮಾಡೋಕ್ಕಾಗಲ್ಲ ಎಲ್ಲರೂ ಬಂದು ಬೇರೆ ಬೇರೆ ದೇಶ್ದಿಂದೆಲ್ಲ ಬೇರೆ ಬೇರೆ ರಾಜ್ಯದಿಂದೆಲ್ಲ ಬಂದವ್ರೆ ನಮ್ಮ ಕರ್ನಾಟಕಕ್ಕೆ ನಾವೇ ಇಲ್ಲಿದ್ದು ಕನ್ನಡನೇ ಮಾತಾಡ್ತಿಲ್ಲ ಬೇರೆ ಬೇರೆಲ್ಲ ಬಂದು ಅದು ಮಾಡ್ತಾರೆ ಹಿಂದು ಹಿಂದಿ ಮಾತಾಡ್ತಾರೆ ತೆಲುಗು ಮಾತಾಡ್ತವ್ರೆ ಇಂಗ್ಲೀಷ್ ಮಾತಾಡ್ತವ್ರೆ ಹೇಳ್ಬೇಕಂದ್ರೆ ನಾವೇ ಎಲ್ಲ ಕನ್ನಡ ಭಾಷೆ ನಾವೆಲ್ಲ ಮಾತಾಡಬೇಕು ಅನ್ನೋದು ಅವರೆಲ್ಲ ಮಾತಾಡ್ತವ್ರೆ ನಾವು ಕ್ಲೀನಾಗಿ ಕನ್ನಡ ಮಾತಾಡ್ಬೇಕು ಅಂತದ್ದು ನಮ್ಮವರೆ ಎಲ್ಲ ಕನ್ನಡ ಎಲ್ಲ ಮಾತಾಡಿ ಕನ್ನಡ ಬಿಟ್ಟು ಬೇರೆ ಭಾಷೆನೆಲ್ಲ ಮಾತಾಡ್ತಿದಾರೆ ಅವರು ಟ್ಯಾಂಕ್ ಯೂ